ಹೌದು ನಾವು ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಓ ಹೋಗ್ಬೇಕಾದ್ರು ಬಸ್ಸಿಗೆ ಹೋಗ್ತೀವಿ ನಾವು ಅಲ್ಲೆಲ್ಲ ಕೆಲಸ ಮುಗಿಸ್ಕ್ಯಂಡು ಜನರನೆಲ್ಲ ಸೆರ್ಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕೆಲಸ ಮಾಡಿದ ಮೇಲೆ ಬರ್ಬೇಕಾದ್ರೆ ಅಲ್ಲಿ ನಾಲ್ಕು ಗಂಟೆ ಆಗುತ್ತೆ ಅಲ್ಲಿ ನಾಲ್ಕು ಗಂಟೆ ಆಗಬೇಕಾದ್ರೆ ನಾಲ್ಕು ಗಂಟೆ ಆದ ಮೇಲೆ ಅಲ್ಲಿನ ಆ ಕಡೆಯಿಂದ ನಮಗೆ ಬಸ್ ಇರೋಲ್ಲ ಸಾರಿಗೆ ವ್ಯವಸ್ಥೆನ ತುಂಬ ಎದುರಿಸ್ಬೇಕಾಗತ್ತೆ ಇಲ್ಲಿ ಹಗರಿಬೊಮ್ನಳ್ಳಿಯಲ್ಲಿ ತುಂಬ ಕಷ್ಟ ಇದೆ ಹಳ್ಳಿಗಳಿಗೆ ಹೋಗಬೇಕಾದ್ರು ಬರಬೇಕಾದ್ರು ಮತ್ತು ಶಾಲಾ ಮಕ್ಕಳಿಗು ಕೂಡ ತುಂಬ ಕಷ್ಟ ಇದೆ ಶಾಲಾ ಮಕ್ಳಿಗೆ ಸರಿಯಾದ ಸರಿಯಾದ ಸಮಯಕ್ಕೆ ಬಸ್ ಸಿಗೊಲ್ಲ ಹಾಗಾಗಿ ಮಕ್ಕಳಿಗು ಕೂಡ ತುಂಬ ತೊಂದರೆ ಮತ್ತು ಯುವಕರಿಗು ಯುವತಿಯರಿಗೂ ಮತ್ತು ಕೆಲಸ ಮಾಡುವಂಥವ್ರಿಗೆ ಕೂಡ ತುಂಬ ತೊಂದರೆ ಇರುತ್ತೆ ಹಾಗಾಗಿ ಸರ್ಕಾರ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸರಿಯಾದ ಟೈಮಿಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಿ ಕೊಡಬೇಕು ಆಮೇಲೆ ಜನರ ಕಷ್ಟ ಏನಿದೆ ಅಂತೇಳಿ ಸ್ವಲ್ಪ ಗಮನದಲ್ಲಿ ಹಾಕ್ಕೊಳ್ಳಬೇಕು ಅಂತೇಳಿ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯ ಕೂಡ ಹೌದು ಹಾಗೇನೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ನಾವು ಸಣ್ಣೊರಿದ್ದಾಗ್ಲಿದ್ದಾಗ ಕೂಡಾ ಇಲ್ಲಿ ಶಾಲಿಗೆ ಹೋಗ್ತಿ ಹೊ ಸ್ಕೂಲ್ಗೆ ಹೋಗಬೇಕಾದ್ರೆ ತುಂಬ ಕಷ್ಟ ಇಲ್ಲಿ ಹಳ್ಳಿ ನಾ ಯಾಕಂತೇಳಿದ್ರೆ ನಾವು ಹೋಗೋದು ಒಂದು ಐದು ಆರು ಕಿಲೋಮೀಟ್ರು ದೂರದ ನಗರಕ್ಕೆ ಹೋಗ್ತೀವಿ ಹಗರಿಬೊಮ್ನಳ್ಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ಇಲ್ಲಿ ನಮಗೆ ಏಳು ಗಂಟೆ ಬಸ್ ಇರುತ್ತೆ ಏಳು ಗಂಟೆ ಬಸ್ ಇದ್ದರೆ ನಾವು ಅಲ್ಲಿ ಏಳುವರೆ ನಾ ಅನ್ನೋಷ್ಟೊತ್ತಿಗೆ ಅಲ್ಲಿ ಮುಟ್ಟಬೇಕು ಅಲ್ಲಿ ತುಂಬ ಕಷ್ಟ ಎಲ್ಲ ಒಂದೇ ಬಸ್ ಇರುತ್ತೆ ಒಂದೇ ಬಸ್ ಒಂದೇ ಬಸ್ ಇದ್ದರೆ ಅಲ್ಲಿ ಸಾವಿರಾರು ಜನ ಮಕ್ಳು ಇರ್ತಾರೆ ಐನೂರು ಆರ್ನೂರು ಜನ ಅಂತು ಮಕ್ಕಳು ಇರ್ತಾರೆ ಅಷ್ಟೆ ಆ ಬಸ್ ಎಲ್ಲ ಫುಲ್ ಆಗ್ಬಿಡತ್ತೆ ಫು ಫುಲ್ ಆದರೆ ಹಂಗ್ ನಿಂತುಕೊಂಡು ಕುತ್ಕೊಂಡು ಎಲ್ಲೊ ಯಾರ್ಯಾರ ಮೇಲೆ ಸೀಟ್ ಮೇಲೆಲ್ಲ ನಿಂತ್ಕೊಂಡು ಹೋಗಬೇಕಾಗುತ್ತೆ ತುಂಬ ತೊಂದರೆ ಇದೆ ಹಾಗಾಗಿ ಸರ್ಕಾರ್ದೋರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇವೆ ಮತ್ತು ಬೇರೆ ರೀತಿಯಲ್ಲಿ ಅಂದರೆ ಇದು ಬಿಸಿಲಲ್ಲಿ ಹೋಗ್ತೀವಿ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋ ಆಟೋಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಬೇಕಾಗ್ತದೆ ದುಡ್ಡು ಬೇಕಂದರೆ ದುಡ್ಡು ಇರೋಲ್ಲ ಜನ್ರ ಹತ್ರ ಅಂದರೆ ಕೃಷಿ ಕೂಲಿ ಮಾಡ ಮಾಡತಕ್ಕಂಥ ಜನ್ರ ಹತ್ರ ದುಡ್ಡು ಇರೋಲ್ಲ ಹೋಗ್ಬೇಕಾದ್ರೆ ಇಪ್ಪತ್ತು ರೂಪಾಯಿ ಕೊಡಬೇಕು ಮತ್ತು ಬರ್ಬೇಕಾದರೆ ಇಪತ್ತು ರೂಪಾಯಿ ಕೊಡಬೇಕು ಅದು ಕೂಡ ಟೈಮಿಂಗ್ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಹೋಗ್ಬೇಕು ಅಂದರೆ ಎಲ್ಲ ಆಟೋಗಳು ತುಂಬಿದ ಮೇಲೆಯೇ ಆಟೋಗಳನ್ನು ಬಿಡ್ತಾರೆ ಆಟೋ ತುಂಬೊವರ್ಗೂ ಕೂಡ ಒಂದು ಆಟೋ ತುಂಬಬೇಕಾದ್ರು ಕೂಡ ಒನ್ ಅವರ್ ಬೇಕಾಗುತ್ತೆ ಅದರಲ್ಲಿ ಎಷ್ಟೋ ಹತ್ತು ಜನ ಹನ್ನೆರಡು ಜನ ಈ ಥರದ ಸಿ ಅವರೆಲ್ಲ ಜನ್ರು ಹತ್ತಿದ ಮೇಲೆಯೇ ಆಟೋಗಳ್ನ ಬಿಡ್ತಾರೆ ಹಾಗಾಗಿ ತುಂಬ ತೊಂದರೆ ಇದೆ ಮತ್ತು ನಮಗೆ ಬೇರೆ ಏನೊ ಅರ್ಜೆಂಟ ಬೇಗನೇ ಹೋಗ್ಬೇಕಂದ್ರು ಕೂಡ ಬೇಗ ರೀಚ್ ಆಗೋಲ್ಲ ಅಲ್ಲಿಗೆ ನಾವು ನಮ್ಮ ಸಮಯಕ್ಕೆ ತಕ್ಕಂಗೆ ನಾವು ರೀಚ್ ಆಗೋಲ್ಲ ಹಾಗಾಗಿ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ ಇನ್ನು ಹಲವಾರು ಜನ ಹೇಳ್ಬೇಕು ಅಂತೇಳಿದರೆ ಎ ಇವರು ಯಾರು ಕೆಲಸ ಕೆಲ್ಸಕ್ಕೆ ಹೋಗೋ ಅಂಥವರು ಕೆಲಸಕ್ಕು ಕೂಡ ಇಲ್ಲಿ ಒಂದು ಮರಮ್ಮನಳ್ಳಿ ಹತ್ರ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರು ಕೂಡನು ನಮಗೆ ಬಸ್ ಪಾಸ್ ಬಸ್ ಪಾಸ್ ಬಸ್ ಬೇಗ ಸಿಗೊದೆ ಇಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಮತ್ತೆ ನಾವು ಹಾಟಕ್ಕೆ ಹೋಗ್ಬೇಕು ಆಟಕ್ಕೆ ಹೋಗ್ಬೇಕಂದ್ರೆ ಒಂದು ಇಪ್ಪತ್ತೈದು ರುಪೈ ಬೇಕು ಹೋಗ್ತಾ ಇಪ್ಪತ್ತೈದು ರುಪೈ ನಾವು ಟೈಮಿಂಗಿಗೆ ರೀಚ್ ಆಗ್ಬೇಕಂದ್ರೆ ಮತ್ತು ನಾವು ಹಾಟಕ್ಕೆ ಹೋಗ್ಲೇ ಬೇಕು ಆ ಸಂದರ್ಭದಲ್ಲಿ ನಮಗೆ ಬಸ್ ಇರೋದಿಲ್ಲ ಬಸ ಬಸ್ ಇರೋದಿಲ್ಲ ಅಂತೇಳಿ ನಾವು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬೊಲ್ಲ ಹಂಗಾಗಿ ನಾವು ಹೋಗ್ಲೇ ಬೇಕಾಗುತ್ತೆ ಆ ಒಂದು ಸಮಯವನ್ನು ನಿಗದಿಪಡಿಸಿ ಅಂದರೆ ಜನರಿಗೆ ಏನು ಅನ್ಕೂಲ ಆಗಬೇಕು ಅದನ್ನು ಸರ್ಕಾರ್ದೋರು ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಮತ್ತು ಇನ್ನು ಇಲ್ಲ ಒಟ್ಟಾರೆ ಹೇಳ್ಬೇಕಂತೇಳಿದ್ರೆ ಕಷ್ಟನೇ ಆ ಹಳ್ಳಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದರೂ ಮತ್ತು ಸರಿಯಾದ ರೀತಿಯಲ್ಲಿ ಆಟೋ ಸಿಗೊಲ್ಲ ಆಯಿತು